ಹಲೋ ಹೇಳಿ ಹಾಂ ನಮಸ್ಕಾರ ಮೇ ಹಾಂ ಹೋ ಪಂಚವಟಿ ಓಟೆಲ್ಲು ಹಾಂ ಊಟ ಮಾಡಿಕೊಡುವ ಮೇಡಮ್ ಡೆಲಿವರಿ ಮಾಡಿಕೊಡುವ ನಿಮಗೆ ಬೇಳೆ ಸಾರು ಬೇಳೆ ಸಾರು ಇದೆ ನಾನ್ವೆಜ್ ಇದೆ ವೆಜ್ಜೂ ಇದೆ ಎರಡೂ ಊಟ ಇದೆ ನಾನ್ ನಾನ್ವೆಜ್ಜಲ್ಲಿ ಬಿರ್ಯಾನಿ ಇದೆ ಚಿಕನ್ ಬಿರ್ಯಾನಿ ಮಟನ್ ಬಿರ್ಯಾನಿ ಕಬಾಬ್ ಇದೆ ತಲೆಮಾಂಸ ಇದೆ ಹಾಂ ಚಿಕನ್ ಲಾಲಿಪಾಪು ಇದೆ ಚಿಕನ್ ಗ್ರೇವಿ ಇದೆ ಚಿಕನ್ ಚಿಕನ್ ಗ್ರೇವಿ ಎರಡು ನೂರು ರೂಪಾಯಿ ಪ್ಲೇಟು ಕಬಾಬು ಚಿಕನ್ ಲಾಲಿಪಪ್ಪು ಒಂದು ಪೀಸಿಗೆ ಎಂಬತ್ತು ರೂಪಾಯಿ ಇದೆ ಮಟನ್ ಬಿರ್ಯಾನಿ ಎರಡು ನೂರು ರೂಪಾಯಿ ಪ್ಲೇಟಿಗೆ ಫುಲ್ಲಿಗೆ ಹಾಂ ಹಾಫಿಗೆ ನೂರು ರೂಪಾಯಿ ಹಾಂ ಎಲ್ಲ ಫ್ರೆಶ್ಶಾಗೇ ಇದೆ ರೀ ಇವತ್ತು ಇವಾಗಷ್ಟೇ ಮಾಡಿದ್ದಲಾ ಇನ್ನೂ ಬಿಸಿಬಿಸಿಯೇ ಇದೆ ಹಾಂ ಗೋಬಿ ಮಂಚೂರಿ ಪಾನಿಪೂರಿ ಮಸಾಲೆಪೂರಿ ಮಸಾಲೆಪೂರಿ ಬೇಬಿ ಬೇಬಿ ಕಾರ್ನ್ ಎಲ್ಲ ನಿಮ್ಗೆ ಏನು ಬೇಕು ಎಲ್ಲಾ ಸಿಗುತ್ತೆ ಇಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ಹಾಂ ಬೇಬಿ ಕಾರ್ನು ಇದೆ ಅದು ಐವತ್ತು ರೂಪಾಯಿ ಪ್ಲೇಟು

ಹಾಂ ಫೋನ್ಪೇ ಮಾಡ್ತೀರಾ ಅಥವಾ ಕ್ಯಾಶ್ ಕೊಡ್ತೀರಾ ಫೋನ್ಪೇ ಮಾಡ್ತೀರಾ ಆಯಿತು ಅಡ್ರೆಸ್ ಎಲ್ಲಿ ಕಳಿಸ್ಬೇಕು

ಹಾಂ ಸರಿ ಮೇಡಮ್ ಕಳಿಸ್ತೀವಿ ಇವತ್ತಷ್ಟೇ ಒಂದು ಹೊಸ ತಿಂಡಿ ಸ್ವೀಟ್ ಮಾಡಿದ್ದೇವೆ ಬಾಸ್ಮತಿ ಬಾಸ್ಮತಿ ರೈಸಿಂದ ಸ್ವೀಟ್ ಮಾಡಿದ್ದೀವಿ ಬೇಕಾ ಹಾಂ ಗುಲಾಬ್ ಜಾಮೂನು ಗುಲಾಬ್ ಜಾಮೂ ಕೇಸರೀಭಾತು ಮೈಸೂರು ಪಾಕು ಆಯ್ತು ಆಯ್ತು ಮೇಡಮ್ ಮತ್ತೆ ಹಾಂ ಹೋಮ್ ಡೆಲಿವರಿ ಇದೆ ಬಂದಾಗ ಅವ್ರಿಗೊಂದು ಇಪ್ಪತ್ತು ರೂಪಾಯಿ ಕೊಟ್ಟುಕಳ್ಸಿ ಆಯಿತಾ ಮತ್ತೆ ಏನಾರ ಬೇಕಾ